ಮೊದಲಿಗೆ ಯೋಗ ಅಂತ ಹೇಳಿದರೆ ಯೋಗ ಅನ್ನೋದು ಪುರಾತನವಾದ ಅಭ್ಯಾಸವಾಗಿದ್ದು ಸಾವಿರಾರು ವರ್ಷಗಳಿಂದ ಜನರನ್ನ ಗುಣಪಡಿಸಲು ಹೆಸರುವಾಸಿಯಾಗಿದೆ ಸ್ವಾಮಿ ಶಿವಾನಂದ ಸರಸ್ವತಿಯವರು ಭಾರತದ ಪ್ರಸಿದ್ಧ ಯೋಗ ಗುರುಗಳಲ್ಲಿ ಒಬ್ಬರು ಅಂತನೂ ಹೇಳ್ಬೌದು ತಮಿಳುನಾಡಿನಲ್ಲಿ ಜನಿಸಿದ ಶಿವಾನಂದ ಸರಸ್ವತಿಯವರು ಕರ್ಮಯೋಗ ಭಕ್ತಿಯೋಗ ಜ್ಞಾನಯೋಗ ಮತ್ತು ರಾಜಯೋಗವನ್ನು ಮಾಡಿ ಪ್ರಮುಖವಾಗಿ ಹೆಸರುವಾಸಿಯಾಗಿದ್ದಾರೆ ಇವರು ತಮ್ಮ ನಲ್ವತ್ತನೆ ವಯಸ್ಸಿನಲ್ಲಿ ಶಿವಾನಂದ ಸರಸ್ವತಿ ಯೋಗ ಮತ್ತು ಧ್ಯಾನದ ಕಠಿಣ ಅಭ್ಯಾಸದೊಂದಿಗೆ ಸ್ವಯಂ ಸಾಕ್ಷಾತ್ಕಾರದ ಹುಡುಕಾಟದಲ್ಲಿ ಋಷಿಕೇಶಕ್ಕೆ ಹೋಗ್ತಾರೆ ನಂತರ ಅವರು ಸ್ವಾಮಿ ವಿ ಶಿವಾನಂದ ಸರಸ್ವತಿಯ ಮಾರ್ಗವನ್ನು ಅನುಸರಿಸುವ ಶಿವಾನಂದ ಆಶ್ರಮವನ್ನು ಸ್ಥಾಪಿಸ್ತಾರೆ ನಂತರ ಅವರು ಯೋಗದ ಬೋಧನೆಯನ್ನು ಪ್ರಪಂಚದಾದ್ಯಂತ ಹರಡಲು ಹೋಗ್ತಾರೆ ಎಲ್ಲರಿಗೂ ಯೋಗ ಮತ್ತು ಆಧ್ಯಾತ್ಮಿಕತೆಯನ್ನು ಕಲಿಸ್ತಾರೆ ಯೋಗ ಗುರುಗಳು ತುಂಬ ಪ್ರೇರಣೆ ಆಗ್ತಾರೆ ಜನರಿಗೆ ಹೇಗೆ ಅಂತ ಹೇಳಿದರೆ ಯೋಗದಲ್ಲಿ ನಾವು ಮೂರು ವಿಧಗಳನ್ನು ಮುಖ್ಯವಾಗಿ ನೋಡ್ಬೌದು ಮನಸ್ಸಿಗೆ ಸಂಬಂಧಿಸಿದಂತಹ ಯೋಗ ಆಗಿರ್ಬೋದು ಅಥವಾ ದೇಹಕ್ಕೆ ಸಂಬಂಧಿಸಿದಂಥ ಯೋಗ ಆಗಿರ್ಬೋದು ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದ ಯೋಗ ಆಗಿರ್ಬೋದು ಈ ಮೂರೂ ಪ್ರಕಾರಗಳನ್ನು ಶಿವಾನಂದ ಸರಸ್ವತಿಯವರು ಮಾಡ್ತಾರೆ ಅವರನ್ನು ನೋಡಿ ಅವರ ಜೀವನವನ್ನು ನೋಡಿ ನಮಗೂ ಕೂಡ ಯೋಗದ ಮೇಲೆ ಆಸಕ್ತಿ ಬರ್ತದೆ ಈ ಯೋಗದಿಂದ ನಮ್ಮ ಮನಸ್ಸಿನ ಸ್ಥಿತಿಯನ್ನು ನೆಮ್ಮದಿ ಇಂದ ಇಟ್ಕೊಳ್ಲಿಕ್ಕೆ ಈ ಯೋಗ ಹೆಲ್ಪ್ ಆಗ್ತದೆ ಮತ್ತು ಏ ಸ್ವಾಮಿ ಶಿವಾನಂದ ಸರಸ್ವತಿಯವರು ಜನರಿಗೆ ಪ್ರೇರಣೆ ಆಗ್ತಾರೆ ಈ ಯೋಗದಿಂದ